ನಾವು ಕೃಷಿ ಮಾಡುವಾಗ ತರಕಾರಿ ಬೆಳೆಗಳನ್ನು ನಾವು ಮಾಡುತ್ತೇವೆ ಅದರಿಂದ ಮತ್ತು ಮಾರ್ಕೇಟಿಂದ ತರ್ತೇವೆ ನಾವು ಕೃಷಿ ಕೇಬೀಜ ಆ ಥರದ್ದು ಮಾ ಮತ್ತು ಇದು ಸೌತೆಕಾಯಿ ಬೆಂಡೆಕಾಯಿ ಬದನೇಕಾಯಿ ಇದನ್ನೆಲ್ಲ ನಾವು ಮಾರ್ಕೇಟ್ನಾಗೆ ತಂದು ಮಾರಾಟ ಮಾಡ್ತೇವೆ ಅದು ಸ್ವಲ್ಪ ದಿನ ಹೋದರೆ ಕೊಳೆತು ಹೋದಾಗ ಕೊಳೆತು ಹೋಗುತ್ತದೆ ಅದನ್ನು ಕೊಳೆತು ಹೋಗದಂತೆ ನಾವು ನೋಡಬೇಕು ಮತ್ತು ಕೃಷಿ ಮಾಡುವಾಗ ಮನೆಯಲ್ಲಿ ಮಾಡುವ ಈ ಥರ ಕೃಷಿಗೆ ನಾವು ಗೊಬ್ಬರವನ್ನು ಮಾರ್ಕೇಟಿಂದ ತರಬೇಕು ಅಂಗಡಿಯಿಂದ ತಂದು ಕೃಷಿ ಮಾರುಕಟ್ಟೆಯಿಂದ ತಂದು ಅಲ್ಲಿಂದ ನಾವು ತರಕಾರಿಗೆ ಸ್ಪ್ರೇ ಮಾಡಲಿಕ್ಕೆ ಬೇಕಾದ ಸ್ಪ್ರೇ ಎಲ್ಲ ತರಬೇಕು ಮತ್ತು ಆ ಗೊಬ್ಬರಗಳನ್ನು ತಂದು ಹಾಕ್ಬೇಕು ಇಲ್ಲವಾದರೆ ಅದು ಸರಿಯಾದ ರೀತಿಯಲ್ಲಿ ಬೆಳೆ ಕೊಳೆತು ಹೋಗ್ತದೆ ಅದಕ್ಕೆ ನೀರು ಸರಿ ಜಾಸ್ತಿ ಆದರೆ ನೀರು ಜಾಸ್ತಿ ಆದರೆ ಕೊಳೆತು ಹೋಗುವ ಸಂದರ್ಭ ಬರ್ತದೆ ನಾವು ಅದು ತರಲು ಅದಿಲ್ಲಿ ಬೆಲೆ ಜಾಸ್ತಿಆದರೆ ನಮಗೆ ಕೆಲವೊಂದು ಮಾರಾಟ ಮಾಡಲು ತುಂಬ ಕಷ್ಟವಾಗ್ತದೆ ಮನೆಗೆ ಇಲ್ಲಿ ಅಂಗಡಿಗೆ ತಂದು ಮಾರಾಟ ಮಾಡಲಿಕ್ಕೆ ಜಾಸ್ತಿ ಬೆಲೆ ಆಗ್ತದೆ ನಾವು ಆದಷ್ಟು ಕಡಿಮೆ ಬೆಲೆಯ ಗಿಡ ತಂದು ಮಾರಾಟ ಮಾಡುವುದು ನಮ್ಮ ಮನೆಯಲ್ಲಿ ಈ ಥರ ಟೊಮೆಟೊ ಎಲ್ಲ ಜಾಸ್ತಿ ಹಾಳಾಗುದ್ ಜಾಸ್ತಿ ಅದನ್ನು ತಂದು ಇಡಲಿಕ್ಕೆ ಆಗುವುದಿಲ್ಲ ಮನೆಯಲ್ಲಿ ನಮಗೆ ಬೇಕಾದ ಇದನ್ನು ಎಷ್ಟು ಬೇಕೋ ಅಷ್ಟು ಮಾರ್ಕೇಟಿನಿಂದ ತರ್ತೇವೆ ನಾವು ಮತ್ತು ಮಾರ್ಕೇಟಿಂದ ತಂದು ನಾವು ಅಲ್ಲಿ ತಂದು ಅದಕ್ಕೆ ಬೇಕಾದ ರೀತಿಯಲ್ಲಿ ಫ್ರಿಜ್ಜಲ್ಲೆಲ್ಲ ಇಟ್ಟು ಅದನ್ನು ಹಾಲ್ ಕೆಡದಂತೆ ನೋಡಿಕೊಳ್ಳುತ್ತೀವಿ ನೋಡಿಕೊಳ್ತೇವೆ ಈ ಥರ ದರ ಬೆಲೆಗೆ ಅನುಸಾರವಾಗಿ ನಾವು ಮಾರಾಟ ಮಾಡುತ್ತಿದ್ದೇವೆ ಕೊಡ್ತೇವೆ ಈ ಥರ ಹತ್ತಿರದವರಿಗೆಲ್ಲ ನಾವು